ಹಲೋ ಎ ಆರಾಮ ಇದ್ದೀನಿಪ್ಪ ಏನು ಭಾಳ ದಿನಕ್ಕೆ ಫೋನ್ ಮಾಡಿದೆ ಹೇ ಏನು ಕಾರ್ಯಕ್ರಮ ಇಟ್ಕೊಂಬಿಟ್ಟಿಯಪ್ಪ ನೀನು ಹಾಂ ಹಾಂ

ಎಂದಿದೆ ನಾಮ್ಕರಣ ಸೋಮ್ವಾರ ಎಲ್ಲಿ ಎಲ್ಲಿ ಮಾಡ್ತ್ರಿ ಮನೆಯಲ್ಲೇ ಮಾಡ್ತೀರಾ ಹೌದಾ ಏನು ಭಾಳ ಬೀಗರ್ನ ಕಲೆಯಾಕಿ ಬಿಟ್ಟೀರಿ ಬಿಡಪ್ಪ ಹ್ಞೂ ಹ್ಞೂ ಹ್ಞೂ ಅಲ್ಲ ಗ್ರ್ಯಾಂಡಾಗಿದೆ ಹಂಗಾದ್ರೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಒಬ್ಬ ಇದೆ ಇದೆ ಫಸ್ಟ್ ಅಲ್ಲ ಅವನಿಗೆ ಹೌದಾ ಹಂಗಾರೆ

ಮತ್ತೇನಪ್ಪ ಇನ್ನೇನು ವಿಷಯ ಊರು ಊರಾಗೆ ಹೆಂಗಿದಾರೆ ಎಲ್ಲ ಆರಾಮ ಇದ್ದಾರಾ ಆರಾಮ ಇದ್ರೆ ಆಯ್ತು ತಗೊಳ್ಳಿ ಹಾಂ ಮಗ ಸರಿ ಸರಿ ಸರಿ ಹ್ಞೂ ಓಕೆ ಓಕೆ